ಹಾಂ ಹೌದು ಹಾಂ ನನಗೊಂದು ಹತ್ತು ಮೊಳ ಇದು ಗೊಂಡೆ ಹೂ ಗೊಂಡೆ ಹೂ ಒಂದು ಹತ್ತು ಮೊಳ ಹತ್ತು ಮೊಳ ಇಡಿ ಗೊಂಡೆ ಹೂ ಒಂದು ಕನಕಾಂಬ್ರ ಇದೆಯಾ ವ ಅದು ಒಂದು ಮೂರು ಮೊಳ ಇಡಿ ಹಾಂ ಕಡೆಗೆ ಮ್ ಇದು ಯಾವುದು ಡೇರೆ ಹೂ ಇದೆ ಏನು ರೀ ಹಾಂ ಡೇರೆ ಹೂ ಒಂದು ಒಂದು ಈ ಇಪ್ಪತ್ತು ಇಡಿ ಇಪ್ಪತ್ತೈದು ಇಡಿ ಹ್ಞೂ ಮತ್ತು ಇದು ಹ್ಯಾಗೆ ರೀ ಮೊಳಕ್ಕೆ ಹೇಗೆ ಗೊಂಡೆ ಹೂವು ಅಯ್ಯೋ ನಾವು ನಿಮ್ಮ ಹತ್ರ ಯಾವತ್ತೂ ತಗೊಳ್ತೀರಲ್ರಿ ಅಷ್ಟೇ ಸ್ವಲ್ಪ ಕಡಿಮೆ ಮಾಡಿರಿ ಅಲ್ಲಾರಿ ಹೌದು ನೀವು ಹೇಳ್ತೀರಿ ನಿಮ್ಮ ನಮ್ಮ ಗೊತ್ತಾಗತ್ತೆ ಅದು ನೀವು ಹೇಳ್ತೀರ ನಿಮ್ಗೆ ಏನು ಅಷ್ಟು ಏನು ಲಾಭ ಇಲ್ಲದೇ ಏನು ಮಾರ್ತೀರಾ ಒಂದು ಸ್ವಲ್ಪ ನೋಡಿ ನಮ್ಮ ಕಡಿಮೆ ಮಾಡಿ

ಹಾಂ ಅಂದರೆ ನನಗೆ ನೋಡಿ ನೀವು ಚೆನ್ನಾಗಿರೋದು ಮತ್ತು ಒ ನಿನ್ನೆದು ಮೊನ್ನೆದೆಲ್ಲಾ ಬಾಡಿ ಹೋಗಿದ್ದೆಲ್ಲಾ ಇಡಬೇಡಿ

ಹಾಂ ಅದೇ ಇಲ್ಲಿ ಬರ್ತೀನಿ ನಾನು ಒಂದು ಹತ್ತು ಹದಿನೈದು ನಿಮಿಷದೊಳ್ಗೆ ನೀವು ಮತ್ತೆ ಮತ್ಯಾಕೆ ಬೇರೆ ಯಾವ ಹೂವು ಇದೆ ರೀ ಅಯ್ಯೋ ಒಂದು ಚಿಕ್ಕದು ಮೂವತ್ತು ರೂಪಾಯಿ

ಅವ್ರ ಹತ್ರ ಎಲ್ಲ ಕೇಳಕ್ಕೆ ಹೋಗೋಲ್ಲ ನಾವು ನಿಮ್ಗೆ ಗೊತ್ತೇ ಇದೆ ಅಲ್ಲ ರೀ ನಾವು ಯಾವತ್ತೂ ನಿಮ್ಮ ಹತ್ರನೇ ಹೂ ತಗೊಳೋದು ನಾವು ಬೇರೆಯವ್ರ ಹತ್ತಿರ ಯಾವತ್ತೂ ಹಾಂ ರೀ ನಾನು ಬೇರೆಯವ್ರ ಹತ್ತಿರ ಎಲ್ಲ ಹೋಗೋಲ್ಲ ಯಾಕಂದ್ರೆ ನಂಗೆ ನಿಮ್ಮ ಮೇಲೆ ಅಷ್ಟೊಂದು ಇದು ಇದೆ ಅದಕ್ಕೆ ನೀವು ಫ್ರೆಶಾಗಿ ಕೊಡ್ತೀರ ಅಂತಾನೆ ಹಾಂ ಹಾಂ ನೋಡಿ ನಂಗೆ ಒಂದು ಸ್ವಲ್ಪ ಕಡಿಮೆ ಹಾಂ ಇಪ್ಪತ್ತು ರೂಪಾಯಿ ಎಲ್ಲ ಹಾಕಬೇಡಿ ಒಂದು ಸ್ವಲ್ಪ ನೋಡಿ ಹತ್ತು ಹತ್ತು ರೂಪಾಯಿ ಆದರೂ ಕಡಿಮೆ ಮಾಡಿ

ಟೋಟಲ್ ಕಡಿಮೆ ಮಾಡುದೇನು ರೀ ಮತ್ತೆ ಬೇರೆ ಯಾವುದಾದ್ರೂ ಮಾ ಹೂ ಇದೆಯಾ ಇಷ್ಟೇನಾ ಮಲ್ಗೆ ಹೂ ಇದೆಯಾ ಅದು ಮೊಳಕ್ಕೆ ಹೇಗೆ ಅರವತ್ತು ರೂಪಾಯಾ ಒಂದು ಅದು ಒಂದು ಒಂದು ಒಂದೂ ಮೂರು ಮೊಳ ಇಡಿ ಹ್ಞೂ ಹ್ಞೂ ಹಾಂ ನಾನು ಈಗ ನೀವೆಲ್ಲಾ ಫುಲ್ ಪ್ಯಾಕ್ ಮಾಡಿ ಪೇಟೆಲೆಲ್ಲಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹೌದಾ ಬಂದ್ ಮಾ ನೀವು ಎಷ್ಟೊತ್ತಿಗೆ ಬಂದ್ ಬಂದ್ ಮಾಡ್ತೀರಾ ನೀವೀಗ ಊಟಕ್ಕೆ ಹೋಗೋದಿದೆಯಾ ನನಗೆ ಮ

ಹಾಂ ಹಾಂ ನಿಮ್ಮ ಮಗ ಕೂತ್ಕೊತಾನಾ ಅಥವಾ ಮಗ ಇರ್ತಾನಲ್ಲಾ ಸ್ವಲ್ಪ ಲೇಟ್ ಆದರೆ ಹಾಂ ಹಾಂ ನೀವು ಊಟಕ್ಕೆ ಹೋದಾಗ ಇಲ್ಲಿಗಿದ್ದರೆ ಅವ್ನಿಗೆ ಒಂಚೂರು ಹೇಳಿ ಹೋಗಿ ನಾನು ಬಂದು ತಗೊಂಡು ಹೋಗ್ತೀನಿ ಅವ್ನ ಹತ್ರನೇ ಕೊಟ್ಟು ಹೋಗ್ತೀನಿ ಹಣ ಇಲ್ಲದಿದ್ದರೆ ಗೂಗಲ್ ಪೇ ಮಾಡ್ಕೊಂಡು ಹೋಗ್ತೀನಿ ಹಾಂ ಆಯ್ತು ಹಾಂ